ಹಾಂ ಹೌದು ರೀ ತಾವು ಹಾಂ ಹೇಳಿ ರೀ

ಸರಿ ಕಟ್ಕೊಡೋಣ್ ಅಲ್ಲ ಕಟ್ಕೊಡೋಣ್

ಹೇಳಿ ರೀ ಹೇಳಿ ರೀ ನಿಮಗೆ ಎಷ್ಟು ಬೇಕು ಹೇಳಿ ರೀ ಹಾಂ ಸರಿ

ಹಾಂ ಹಾಂ ಹಾಂ ಸರಿ ಹ್ಞೂ ಸರಿ ಮೇಡಮ್ ನೀವು ಏನು ಹೇಳ್ತಿರಿ ಅದನ್ನ ಮಾಡ್ಕೊಡೋ ಜವಾಬ್ದಾರಿ ನನ್ನದು ಬಟ್ ನೀವು ಫಸ್ಟಿಗೆ ಹೇಳಿರಿ ನನಗೆ ಮೇಡಮ್ ನಮ್ಮ ನಿಮನ್ನಾ ಫರ್ಸ್ಟ್ ಸ್ಟ್ಯಾಂಡರ್ಡ್ ಕ್ವಾಲ್ಟಿ ಅಂಗ್ಡಿಗೆ ಕರ್ಕೊಂಡು ಹೋಗಿ ನಿಮ್ಮ ಮುಂದೆ ಚೂಸ್ ಮಾಡುದು ನಂದು ಯಾಕಂದ್ರೆ ನಾನು ಎಷ್ಟೋ ಕಾಂಟ್ರ್ಯಾಕ್ಟ್ ಮಾಡೀನಿ ಹಾಂ ಫಸ್ಟ್ ಕ್ವಾಲ್ಟಿ ನಿಮ್ಮ ನೀವು ಯಾವ ಚೂಸ್ ಮಾಡ್ತಿರಲ್ಲ ಅದನ್ನು ಚೂಸ್ ಮಾಡ್ತೀನಿ ಇನ್ನು ಪೂರ್ತಿ ನಮಗೇ ಪೂರ್ತಿ ಕೊಡ್ತಿರೋ ಇನ್ನು ಬರಿ ನಾವು ಬರಿ ಕಟ್ಕೊಡೋಣ ಮೇಡಮ್ ನಿಮ್ಮ ಚೂಸ ನೀವು ಯಾವುದು ಸೆಲೆಕ್ಷನ್ ಮಾಡ್ತಿರಲ್ಲ ಅದು ಅಂಗಡಿಗೋಗೆ ನಿಮ್ನ ಕರ್ಕೊಂಡು ಟೈಲ್ಸ್ ಆಗಿರ್ಬೋದು ವುಡ್ ಆಗಿರ್ಬೋದು ನೀವು ಏನು ಇರ್ತೈತಲ್ಲ ನಾವು ನಿಮ್ಮನ್ನ ಕರ್ಕೊಂಡು ಹೋಗೆ ಮಾಡ್ತೀವಿ ಬಟ್ ನೀವು ಹೇಳ್ಬೇಕು ನಮಗೆ ಅಲ್ಲ ನಿಮ್ದು ಬಜೆಟ್ ಎಷ್ಟು ಐತೆ ರೀ ಮೇಡಮ್ ಈಗ ನೀವು ಇಂಟೀರಿಯರ್ ಅಂತ ಹೇಳಿದಿರಿ ಇಂಟೀರಿಯರ್ ಅಂತ ಹೇಳಿದಿರಿ ಬಟ ಇಂಟೀರಿಯರ್ ಆಮೇಲೆ ಮಾಡಿಸ್ಕೊ ರೀ ಫಸ್ಟ್ ನಾವು ಕಟ್ಟಡ ಕಟ್ಟಿ ಕೊಡ್ತೇವೆ ಆಮೇಲ್ ಇಂಟೀರಿ ಹಾಂ ಸರಿ ಸರಿ ಸರಿ ಸರಿ ಸರಿ ಸರಿ ಓಕೆ ಓಕೆ ಓಕೆ ಮೇಡಮ್ ಓಕೆ ಸರಿ ಸರಿ ಓಕೆ ಮೇಡಮ್ ಬರ್ತಿನಿ ಬರ್ತಿನಿ ನಾಳೆ ಬರ್ತಿನಿ ಓಕೆ